ಒಂದು ಕುಟುಂಬ ಅಂದ ಮೇಲೆ ಪುರುಷನಿಗೂ ಮಹಿಳೆಗೂ ಇಬ್ಬರಿಗೂ ಕೂಡ ಅವ್ರದೇ ಆದಂತಹ ಪಾತ್ರಗಳಿರುತ್ತೆ ಜವಾಬ್ದಾರಿಗಳಿರುತ್ತೆ ಅದನ್ನು ಅವರು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗಬೇಕಾಗತ್ತೆ ಪುರುಷ ಆದವರು ಹೊರಗಡೆ ಹೋಗಿ ದುಡ್ಕೊಂಬರ್ಬೇಕು ಮನೆಯನ್ನು ಮನೆಯಲ್ಲಿರುವಂತಹ ಎಲ್ಲರನ್ನು ಸಾಕುವಂಥ ಶಕ್ತಿ ಇರಬೇಕು ಮನೆಯನ್ನು ನಿಭಾಯಿಸುವಂಥ ಶಕ್ತಿ ಇರಬೇಕು ಮಹಿಳೆಯಾದವಳು ಹಾಗೆಯೇ ಮನೆಯಲ್ಲಿ ಅಡಿಗೆ ಕೆಲಸ ಆಗಲಿ ಮಕ್ಕಳನ್ನ ನೋಡ್ಕೊಳ್ಳೋದು ಆಗಲಿ ಮನೆಯನ್ನು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗೋವಂಥ ಶಕ್ತಿ ಹೊಂದಿರಬೇಕು ಹಾಗೆಯೇ ಪು ಆದರೆ ಪುರುಷನಿಗೆ ಮಹಿಳೆಯೂ ಕೂಡ ಸಂಪಾದನೆ ಮಾಡಿ ಹಣಕಾಸಿನ ವಿಚಾರದಲ್ಲೂ ಕೂಡ ಸಹಾಯ ಮಾಡಬಹುದು ಆ ರೀತಿ ಇಬ್ಬರಿಗೂ ಕೂಡ ಜವಾಬ್ದಾರಿ ಇರುತ್ತೆ ಆದರೆ ಹಿಂದಿನ ಕಾಲ್ದಲ್ಲಿ ಹೇಗಿರ್ತಿತ್ತು ಅಂತಂದರೆ ಪುರುಷರು ಹೊರಗಡೆ ಹೋಗಿ ದುಡಿತಾ ಇದ್ದರು ಆದರೆ ಮಹಿಳೆಯರು ಒಳಗಡೆನೆ ಮನೆ ಒಳಗಡೆನೆ ಅವ್ರ ಕೆಲಸ ಮಾಡಿಕೊಂಡು ಮನೆನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದರು ಆದರೆ ಈಗಿನ ಕಾಲ್ದಲ್ಲಿ ಹೇಗೆ ಹಂಚ್ಕೊಂಡು ಇರ್ತಾರೆ ಅಂದರೆ ಪುರುಷ ಮಹಿಳೆ ಇಬ್ಬರೂ ಕೂಡ ಸಮಾನರು ಇಬ್ಬರೂ ಹೊರಗಡೆ ಹೋಗಿ ದುಡೀತಾರೆ ಇಬ್ಬರೂ ದುಡಿಮೆಯನ್ನು ಕೂಡ ಹಂಚಿಕೊಂಡು ಮನೆಯನ್ನು ನಿಭಾಯಿಸೋ ಥರ ಇಬ್ಬರೂ ಹೋಗಿ ದುಡೀತಾರೆ ಹಾಗೆ ಮನೆ ಒಳಗಿನ ಕೆಲಸಗಳನ್ನು ಹಾಗೆ ಪುರುಷರು ಮಹಿಳೆಯರು ಇಬ್ಬರೂ ಕೂಡ ಸಮಾನವಾಗಿ ಹಂಚಿಕೊಂಡು ಮನೆಯನ್ನು ನಿಭಾಯಿಸುವಂಥವ್ರೆ ಇವಾಗ ಜಾಸ್ತಿ ಇರುವಂಥದ್ದು ಈಗ ನಗರಗಳಲ್ಲಿ ನಾವು ಮಕ್ಕಳನ್ನ ನಾವು ಓದಿಸ್ಬೇಕು ಅಂತಂದರೆ ಒಂದು ಚೆನ್ನಾಗಿ ಅವ್ರಿಗೆ ಅವ್ರ ಕಾಲ್ ಮೇಲೆ ನಿಂತುಕೊಳ್ಳೋ ತರಹ ನಾವು ಅವ್ರಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತಂದರೆ ಮಹಿಳೆಯೂ ಕೂಡ ಹೊರಗಡೆ ಹೋಗಿ ದುಡೀಬೇಕಾಗುತ್ತೆ ಹಾಗಾದರೆ ಮಾತ್ರ ನಾವು ಅವ್ರುಗಳ ವಿದ್ಯಾಭ್ಯಾಸದ ಏನು ಖರ್ಚು ವೆಚ್ಚಗಳು ಬರುತ್ತೆ ಅದನ್ನು ನಾವು ಸರಿದೂಗಿಸ್ಕೊಂಡು ಮನೆಯನ್ನು ತೂಗಸ್ಕೊಂಡು ಹೋಗಕಾಗುತ್ತೆ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಇಬ್ಬರಿಗೂ ಕೂಡ ಅವರದ್ದೇ ಆದಂತಹ ಜವಾಬ್ದಾರಿಗಳಿರುತ್ತೆ ಅವರದೇ ಆದಂತಹ ಮುಖ್ಯವಾದ ಪಾತ್ರಗಳಿರುತ್ತೆ ಇಬ್ಬರೂ ಕೂಡ ಸಮಾನವಾಗಿ ಒಬ್ಬರಿಗೊಬ್ರು ಹೆಗಲು ಕೊಟ್ಟುಕೊಂಡು ಸರಿದೂಗಸ್ಕೊಂಡು ಹೋಗಬೇಕು ಸಂಸಾರನ